ನಮಸ್ತೆ ಮ್ಯಾಮ್ ಹೇಳಿ ಆಯ್ತು ಮ್ಯಾಮ್ ಹೇಳಿ ಹೇಳಿ ಏನು ಆರ್ಡ್ರು ಓಕೆ ಮ್ಯಾಮ್ ಚೆನ್ನಾಗಿ ಮಾಡ್ಕೊಡ್ತೀವಿ ಹಾಂ ಯಾವತ್ತು ಬೇಕಾಗಿರೋದು ಮ್ಯಾಮ್ ಅದು ಕೋಡೋದು ಓಕೆ ಹ್ಞೂ ಆಯ್ತು ಆಯ್ತು ಹಾಂ ಹೌದು ಹಾಂ ಮಾಡ್ಕೊಡ್ತೀನಿ ಇವಾ ಇವಾಗ ಕೊಡಿ ನಾಳೆ ನಾಳಿದ್ದು ಕೋಡ್ತ್ ಹ್ಞೂ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ ಇಲ್ಲ ಮ್ಯಾಮ್ ಇಲ್ಲ ಮೇಡಮ್ ಆ ಥರ ಒಂದು ಇಲ್ಲ ಮೇಡಮ್ ನಮ್ಮ ಅಂಗ್ಡಿಗೆ ಬಂದೆ ಓಕೆ